ಸ್ಕೂಲಲ್ಲಿ ತುಂಬ ಕಲ್ಚರಲ್ ಆಕ್ಟಿವಿಟಿ ಅಂದರೆ ಸಾಂಸ್ಕೃತಿಕ ಇದು ಮ್ ಆಚರಣೆ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಸ್ಕೂಲಲ್ಲಿ ಏನು ನೃತ್ಯ ಆಗಿರ್ಬೋದು ಹಾಡು ಹೇಳೋದಾಗಿರ್ಬೋದು ಒಂದು ಏನು ಸ್ಪೋರ್ಟ್ಸು ಅದೆಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿ ಆ ಕಲೆ ಅವರು ಅಂದರೆ ಯಾವ್ಯಾವ ಮಕ್ಳ ಮೇಲೆ ಯಾವ್ಯಾವ ಕಲೆ ಇದೆ ಅಂತ ನೋಡಕ್ಕೆ ಅದೆಲ್ಲ ಸಾಂಸ್ಕೃತಿಕ ಆಚರ್ಣೆಗಳ್ನ ಮಾತ್ ತುಂಬ ಚೆನ್ನಾಗಿ ಮಾಡ್ತಾರೆ ನಮಗೆ ತುಂಬ ನಮ್ಮ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಒಂದು ಸಲ ಡ್ಯಾನ್ಸ್ ಪ್ರಾಕ್ಟೀಸ್ಗಳೆಲ್ಲ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಆ ಸ್ಕೂಲಲ್ಲಿ ನಾವೊಂದು ಸಲ ಡ್ಯಾನ್ಸ್ ಅಂದರೆ ನಾನು ಫುಲ್ಲು ಪ್ರೀ ಕೆಜಿ ಪ್ರೀ ನರ್ಸರಿಯಿಂದಲೂ ಅಪ್ ಟು ಪ್ಯಾರಾಮೆಡಿಕಲ್ ಓದ್ತಿದ್ದೆನಲ್ವ ಅದು ಅಲ್ಲಿವರ್ಗೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ನನಗೆ ಕಲ್ಚರಲ್ ಆಕ್ಟಿವಿಟೀಸ್ ಅಂದರೆ ತುಂಬ ಇಷ್ಟ ತುಂಬ ಚೆನ್ನಾಗಿ ನಾವು ಅದರಲ್ಲಿ ಆ್ಯಕ್ಟ್ ಮಾಡೋದಾಗಿರ್ಬೋದು ಮತ್ತು ಒಂದು ಸಲ ನನಗೆ ಇದರಿಂದ ಆಫರ್ ಕೂಡ ಬಂದಿತ್ತು ಆದರೆ ನಾನು ಮನೆಯಲ್ಲಿ ಬೇಡ ಅಂತ ಹೇಳಿದ್ರು ಅಂತ ಕೂಡ ಹೋಗ್ಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಕೂಡ ನನಗೆ ನನ್ನ ಕಲೆನ ಎತ್ತಿ ಹಿಡ್ದಿದ್ದು ಅಂದರೆ ನಮ್ಮ ಎಚ್ ಎಮ್ ಒಬ್ಬರು ಇದ್ದರು ಸಂತ ಕುಮಾರಿ ಮ್ಯಾಮ್ ಅಂತ ಅವ್ರು ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಿದ್ದರು ಯಾವಾಗಲೂ ಕೂಡ ಯಾವುದೇ ಒಂದು ಸಾಂಸ್ಕೃತಿಕ ಆಚರಣೆ ಇದ್ದರೂ ನನ್ನದು ಹೆಸ್ರನ್ನ ಕರ್ದು ಬಿಟ್ಟು ನನ್ನನ್ನ ಕರ್ದು ಬಿಟ್ಟು ಅದರಲ್ಲಿ ತುಮ್ ನೀನು ಮಾಡ್ತೀಯ ಕಣೋ ನೀನು ಮಾಡು ಅಂತ ಹೇಳ್ಬಿಟು ಇದು ಮಾ ನನಗೆ ಸಪೋರ್ಟ್ ಮಾಡ್ತಿದ್ದರು ಅವರು ಒಂಥರ ನನಗೆ ದೇವ್ರ ಥರ ಅವ್ರು ನನ್ಗೆ ಯಾವಾಗಲೂ ಹೆಲ್ಪ್ ಮಾಡೋರು ಅದಕ್ಕೆ ನನ್ಗೆ ಅವರಂದ್ರೆ ತುಂಬ ಇಷ್ಟ ಬಟ್ ಅವರು ನಾನು ಟೆಂತಲ್ಲಿ ಇದ್ದಾಗ ಒಂದು ನಮ್ಮದು ಲಾಸ್ಟ್ ಪ್ರಿಪ್ರೇಟ್ರಿ ಇತ್ತು ಆಗ ಅವರು ನಮ್ಮನೆಲ್ಲ ಬಿಟ್ಟು ಅಗಲ್ತಾರೆ ಆಗ ತುಂಬ ಬೇಜಾರಾಗಿಬಿಡತ್ತೆ ನಮಗೆ ಸಪೋಟ್ ಮಾಡೋಕ್ಕೆ ಯಾರೂ ಇಲ್ವಲ್ಲಾ ಅಂತ ಅದಾದಮೇಲೆ ಮತ್ತೆ ಕಾಲೇಜಿಗೆ ಸೇರ್ಕೊಳ್ತೀನಿ ಆಗ ಕಾಲೆಜಿಗೆ ಸೇರ್ಕೊಳ್ತೀನಿ ಅವಾಗ ಅವರೆಲ್ಲ ಬಂದು ನಮಗೆ ತುಂಬ ಅಲ್ಲೂ ಕೂಡ ನಾನು ಒಂದು ಸಲ ಡ್ಯಾನ್ಸ್ ಮಾಡ್ತೀನಿ ನನ್ನ ಡ್ಯಾನ್ಸ್ ಇಷ್ಟಪಡ್ತಾರೆ ನಮ್ಮ ಲೆಚ್ಚರರ್ಸ್ ಎಲ್ಲ ಇಷ್ಟಪಟ್ಟು ಒಂದು ಸಲ ನನಗೆ ಆಫರ್ ಕೊಡಿಸ್ತಾರೆ ಟಿ ವಿಗೋಗಕ್ಕೆ ಮತ್ತು ನನ್ನ ಪೇರೆಂಟ್ಸನ್ನ ಕೇಳಿದೆ ನಮ್ಮ ಪಪ್ಪನೂ ಕೂಡ ತುಂಬ ಇಷ್ಟಪಟ್ಟರು ನನ್ನ ಡಾನ್ಸ್ ಎಲ್ಲ ನೋಡಿ ಅದಕ್ಕೆ ಅಲ್ಲಿ ಕಳಿಸ್ಬೇಕು ಅಂತ ಅವರೂ ಡಿಸೈಡ್ ಮಾಡಿಕೊಂಡು ಒಂದು ಸಲ ನಾನೂ ಡಿ ಕೆ ಡಿಗೆ ಹೋದೆ ಅಲ್ಲಿ ಇದು ಮಾಡ್ದೆ ಆದರೆ ನನ್ನ ಬ್ಯಾಡ್ ಲಕ್ಕೋ ಏನೊ ಸೆಲೆಕ್ಟ್ ಆಗಲಿಲ್ಲ ಇನ್ನೂ ಟ್ರೈ ಮಾಡ್ತಾ ಇದ್ದೀನಿ ಆಗ್ತೀನಿ ಕೂಡ ನನಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ನಮ್ಮ ಸ್ಕೂಲಲ್ಲಿದ್ದಾಗ ಪ್ರತಿ ಒಂದು ನಮ್ಮ ಸ್ಕೂಲಲ್ಲಿ ಇದ್ದಾಗಿಂದಲೇ ನಾನು ಈ ಥರ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ತುಂಬ ಆಟಾಡೊದೆಲ್ಲ ಕಲಿತಿದ್ದು ಅದಕ್ಕೆ ತುಂಬ ನಮ್ಗೆ ಇವಾಗ ತುಂಬ ಖುಷಿ ಆಗುತ್ತೆ ಯಾಕೆ ಅಂದರೆ ನಾವು ನಮಗಿರೋ ಕಲೆನ ಯಾವತ್ತೂ ಮುಚ್ಚಿಟ್ಟುಕೊಳ್ಬಾರ್ದು ನಮ್ಮಲ್ಲಿರೋ ಕಲೆಗಳನ್ನ ಮುಚ್ಚಿಟ್ಟುಕೊಂಡ್ರೆ ನ ಅದು ನಮಗೆ ನಾವೇ ಅನ್ಯಾಯ ಮಾಡಿಕೊಂಡಿರೋ ಥರ ಆಗುತ್ತೆ ಅದಕ್ಕೋಸ್ಕರ ಅಂದರೆ ನಮ್ಮನ್ನು ಒಬ್ಬರು ಗುರ್ತು ಹಿಡಿಬೇಕು ಅಂದರೆ ನಮ್ಮ ಅದು ನಮ್ಮ ಕಲೆಯಿಂದಲೇ ಅಂತ ಹೇಳ್ತಾರೆ ಅದಕ್ಕೆ ನಾನ್ ಯಾವತ್ತೂ ನಾನು ನನ್ನಲ್ಲಿ ಒಂದು ಕಲೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅದು ಗೊತ್ತಾಗೊ ಥರ ಮಾಡಿದ್ದೇ ನಮ್ಮ ನಮ್ಮ ಶಾಲೆ ಅದಕ್ಕೆ ನನ್ನ ಶಾಲೆಗೆ ನಾನು ಎಷ್ಟು ತ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ನನಗೆ ನನ್ನ ಶಾಲೆ ಮೇಲೆ ತುಂಬ ಗೌರವ ಇದೆ ನನಗೆ ನನ್ನ ಶಾಲೆ ಮೇಲೆ ಈ ಥರ ಎಲ್ಲ ನನ್ನದು ಕಲ್ಚರಲ್ ಆಕ್ಟಿವಿಟೀಸ್ನೆಲ್ಲ ಅವರು ತುಂಬ ಚೆನ್ನಾಗಿ ಎತ್ತಿ ಹಿಡ್ದಿದ್ದಾರೆ ಅಂತ ಅದಕ್ಕೆ ನನ್ನ ಶಾಲೆಗೆ ನನ್ನ ಯಾ ತುಂಬ ಯಾವಾಗಲೂ ಋಣಿಯಾಗಿರ್ತೀನಿ ಬರೀ ಶಾ ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಅಲ್ಲ ಓದೋ ವಿಷಯದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ನನ್ನ ಶಾಲೆ ನನಗೆ ಸಪೋರ್ಟಿವ್ ಆಗೇ ನಿಂತಿದೆ ನಮ್ಮ ಅಪ್ಪ ಅಮ್ಮನಿಗೂ ತುಂಬ ಖುಷಿ ಇದೆ ಅದ್ರ ಬಗ್ಗೆ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಹೇಳೋದದೇ ನಿನ್ನದು ಸ್ಕೂಲ್ ಲೆಚ್ಚರರ್ಸೂ ಟೀಚರ್ಸು ಎಲ್ಲ ತುಂಬ ಚೆನ್ನಾಗಿ ನಿನಗೆ ಹೆಲ್ಪ್ ಮಾಡಿದ್ದಾರೆ ಯಾವ ಸಂಬಂಧಿಕರೂ ಕೂಡ ನಿನಿಗೆ ಆಗಿಲ್ಲ ಮತ್ತು ಸ್ಕೂಲ್ ಟೀಚರ್ಸ್ ಎಲ್ಲ ಇದ್ರು ಅಲ್ವಾ ಅದಕ್ಕೆ ಅವರಿಂದ ನನಗೆ ತುಂಬ ಸಹಾಯ ಮಾಡಿದ್ದಾರೆ ಅವರೆಲ್ಲ ಅವ್ರನ್ನೆಲ್ಲ ನಾನು ಮರಿಯಕ್ಕೇ ಆಗಲ್ಲ ಅದಕ್ಕೆ ಅವ್ರಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಶಾಲೆ ನಾವೇನೇ ಒಂದು ಕಲಿಯಬೇಕು ಅಂದರೂ ಶಾಲೆ ತುಂಬ ಮುಖ್ಯ ಆಗುತ್ತೆ ಶಾಲೆಯಲ್ಲಿ ರೀಸೆಂಟಗಿ ಒಂದು ಸಾಂಸ್ಕೃತಿಕ ಆಚರಣೆ ಮಾಡಿಸ್ತಾರೆ ಡಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಅದಕ್ಕೆ ಮೂರುವರೆ ಲಕ್ಷ ದುಡ್ಡು ಖರ್ಚಾಗಿದೆ ಬಟ್ ಅದೇ ಅವರು ಸೇಮ್ ಡಿ ಕೆ ಡಿಲ್ ಹೇಗೇಗೆ ಏನು ಇದಿರುತ್ತೆ ಅಲ್ಲವಾ ವಿ ಟಿಗಳೆಲ್ಲ ಆ ಥರ ಹೆಂಗಿತ್ತೋ ಅದು ಆ ಥರವೇ ಎಲ್ಲ ತಗೊಂಡು ಬಂದು ಯಕ್ಷಗಾನ ಆಗಲಿ ಕಾಂತಾರ ಮೂವಿಲಿ ದೇವರು ಬರುತ್ತಲ್ವಾ ಆ ಥರ ಎಲ್ಲ ರೆಡಿ ಮಾಡೋದಾಗಲಿ ಎಲ್ಲ ಮಾಡಿಸಿದ್ರು ಆದರ ತುಂಬ ಖುಷಿಯಾಯ್ತು ಅದೆಲ್ಲ ನೋಡಿ ನಮ್ಮ ಶಾಲೆ ಮೇಲೆ ನಮಗೆ ಜಾಸ್ತಿ ಇನ್ನೂ ಗೌರವ ಹೆಚ್ಚಾಯಿತು ಈ ಥರ ಮಕ್ಕಳಿಗೆಲ್ಲ ಸಪೋರ್ಟ್ ಮಾಡುವಂಥ ಶಾಲೆ ಯಾವತ್ತೂ ಸಿಗಲ್ಲ ಅಂತ ಆಮೇಲೆ ನಮ್ಮ ಕಾಲೇಜಲ್ಲೂ ಕೂಡ ಫೆಸ್ಟಂತ ಮಾಡ್ತಾರೆ ಅದು ಎರಡು ದಿನ ಫುಲ್ಲು ಡಿ ಜೆ ಆಗಲಿ ಡ್ಯಾನ್ಸ್ ಆಗಲಿ ಡ್ರಾಮ ಆಗಲಿ ಸಾಂಗ್ ಆಗಲಿ ಯಾವುದಿಷ್ಟ ನಮಿಗೆ ಯಾವ್ದು ಯಾವ್ದು ಇಷ್ಟ ಬರುತ್ತೊ ಎಲ್ಲದನ್ನೂ ನಾವು ಪಾರ್ಟಿಸ್ಪೇಟ್ ಮಾಡ್ಬೋದು ಕೂಡ ನಮಿಗೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ ನಾನು ಓದಿರೋ ಅಷ್ಟೂ ಶಾಲೆಗಳಾಗಲಿ ಕಾಲೇಜಾಗಲಿ ಎಲ್ಲನೂ ಸಪೋರ್ಟಿವಾಗೇ ಇದ್ದಾರೆ ನಮಗೋಸ್ಕರ ಸಾಂಸ್ಕೃತಿಕ ಆಚರಣೆಗಳೆಲ್ಲ ತುಂಬ ಚೆನ್ನಾಗಿ ನಡ್ಸಿ ಕೊಡ್ತಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಮ್ಮ ತಂದೆ ತಾಯಿಗಳಿಗೂ ತುಂಬ ಖುಷಿ ಇದೆ ಓದೋ ವಿಷಯದಲ್ಲೂ ತುಂಬ ಖುಷಿ ಇದೆ ಹಂಗಾಗಿ ತುಂಬ ಏನೇ ಒಂದು ಇದಾದ್ರೂ ಎಲ್ಲದಕ್ಕು ಚೆನ್ನಾಗಿ ಮಾತಾಡಬೇಕು ಅಂತ ಸ್ಪೀಚ್ ಎಲಾ ಮಾಡಿಸೋರು ಅಂದರೆ ಒಂದು ಗಣರಾಜ್ಯೋತ್ಸವ ಆಗಲಿ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆ ಆಗಲಿ ಎಲ್ಲದ್ರಲ್ಲೂ ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ದರು ನಮಗೆ ಇವಾಗ ಅದ್ರ ಬಗ್ಗೆ ಸ್ವಾತಂತ್ರ್ಯ ದಿನಾಚರ್ಣೆಯ ಬಗ್ಗೆ ಏನು ಸ್ಪೀಚು ಅದ್ರ ಬಗ್ಗೆ ಸ್ಪೀಚ್ ಕೊಡೊದು ಆಮೇಲೆ ಅದ್ರ ಬಗ್ಗೆ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಯಾರ್ಯಾರು ಹೋರಾಡಿದ್ದಾರೆ ಅವ್ರ ಬಗ್ಗೆ ಎಲ್ಲ ನಮಿಗೆ ತಿಳಿಸ್ಕೊಟ್ಟಿದಾರೆ ಬರಿ ಸ್ವಾತಂತ್ರ್ಯ ದಿನಾಚರಣೆ ಅಂತ ಅಲ್ಲ ಬೇರೆ ಬೇರೆ ಕೆಲಸಗಳಿರುತ್ತಲ್ವಾ ಅವ್ರ ಬಗ್ಗೆ ಎಲ್ಲ ಅಂದರೆ ನಮ್ಮ ದೇಶಕ್ಕೆ ಯಾರ್ಯಾರು ಒಳ್ಳೇದು ಮಾಡಿದ್ದಾರೊ ಅವ್ರ ಬಗ್ಗೆ ಎಲ್ಲ ತಿಳ್ಸ್ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ನಮ್ಮ ಶಾಲೆ ಬಗ್ಗೆ ನಮ್ಮ ಶಾಲೆಯಿಂದ ನಮಗೆ ಎಷ್ಟೊಂದು ನೊಲೆಡ್ಜ್ ಸಿಕ್ದಂಗೆ ಆಗಿದೆ ಶಾಲೆಗೇ ಹೋಗಿಲ್ಲ ಅಂದರೆ ಯಾರಿಗೂ ಯಾವ ನೊಲೆಡ್ಜೂ ನಿಜವಾಗ್ಯೂ ಬರಲ್ಲ ತುಂಬ ಖುಷಿ ಇದೆ ನನಗೆ ನಾನು ಓದಿರೋ ಶಾಲೆಗಳಷ್ಟ್ರ ಬಗ್ಗೆಯೂ ತುಂಬ ತುಂಬ ತುಂಬ ಧನ್ಯವಾದಗಳ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸಾಯೋವರೆಗೂ ನಾನು ನನ್ನ ಶಾಲೆ ಋಣ ಆಗಲಿ ಕಾಲೇಜ್ ಋಣ ಆಗಲಿ ಯಾವತ್ತೂ ಮರೆಯಲ್ಲ ಪ್ರತಿಯೊಂದೂ ತುಂಬ ಚೆನ್ನಾಗಿ ಮಾಡ್ಸಿದ್ದಾರೆ ಸಾಂಸ್ಕೃತಿಕ ಆಚರ್ಣೆಗಳು